ಭಾರತದಲ್ಲಿ ಆಹಾರದ ಜನ ಗುಣಮಟ್ಟತೆ ತುಂಬ ಚೆನ್ನಾಗಿದೆ ಒಳ್ಳೆಯ ಒಳ್ಳೆಯ ಆಹಾರವನ್ನು ನಾವು ಭಾ ಇಂಡ್ಯಾದಲ್ಲಿ ನೋಡ್ಬಹುದು ಹಾಗೂ ನಾವು ಮಾಡುವಂಥ ದಿನನಿತ್ಯದ ಅಡುಗೆ ಇನ್ನೂ ಚೆನ್ನಾಗಿರುತ್ತದೆ ನಾವು ಡೈಲಿ ಬೇರೆಬೇರೆ ತರಹದ ಅಡುಗೆಯನ್ನು ಚೆನ್ನಾಗಿ ಮಾಡ್ಕೊಂಬೋದು ಇಲ್ಲಿ ಒಳ್ಳೊಳ್ಳೆಯ ಸಾಂಬಾರು ಪದಾರ್ಥ ಸಿಗುತ್ತೆ ಅದರಿಂದ ಅದನ್ನು ಬಳಸಿ ಚೆನ್ನಾಗಿ ಸಾಂಬಾರು ಹಾಗೂ ನಮಗೆ ಬೇಕಾಗಿರುವ ಐಟಮ್ಸ್ ಎಲ್ಲ ಮಾಡ್ಕೋಬೋದು ಭಾರತದಲ್ಲಿ ತುಂಬ ಚೆನ್ನಾಗಿ ಒಳ್ಳೆಯ ಆಹಾರ ಸಿಗುತ್ತದೆ ಇಲ್ಲಿನ ಸಾಂಬಾರು ಪದಾರ್ಥಗಳು ತುಂಬಾ ಚೆನ್ನಾಗಿರುತ್ತವೆ ಇವನ್ನು ಈ ಸಾಂಬಾರು ಪದಾರ್ಥಗಳನ್ನು ಬೇರೆ ದೇಶಕ್ಕೆ ಅಮ ರಫ್ತು ಹಾಗು ಆಮದು ಮಾಡ್ಕೋತಾರೆ ಇಲ್ಲಿನ ಭಾರತದ ಊಟ ಅಂದರೆ ಬೇರೆ ಕಡೆಯವರಿಗೆ ತುಂಬ ಇಷ್ಟವಾಗಿರುತ್ತದೆ